ನಾವು ಒಂದು ಓದಬೇಕಾರೆ ನಾವು ಆದಷ್ಟು ಒಂದು ಒಳ್ಳೆ ಅರ್ಥಪೂರ್ಣ ಇರುವ ಪುಸ್ತಕಗಳ್ನ ನಾವು ಸೆಲೆಕ್ಟ್ ಮಾಡ್ಕೊಂಬೇಕು ಯಾಕಂದರೆ ಸುಮ್ಮನೆ ಎಂಟರ್ಟೈನ್ಮೆಂಟಿಗೋಸ್ಕರ ನಾವು ಓದಬಾರ್ದು ಮತ್ತು ಯಾವುದೇ ಕಾದಂಬರಿ ಓದ್ತಿವಿ ಅಂದರು ನೀವು ಅದರಿಂದ ನಿಮಗೆ ಜೀವನ ಬದಲಾಗಬೇಕು ಮತ್ತು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಜ್ಞಾನವನ್ನು ಪಡ್ಕೊಬೇಕು ಈ ರೀತಿ ಪುಸ್ತಕಗಳ್ನ ಓದಿದಾಗ ಓದಿದಾಗ ಅದೊಂದು ಪುಸ್ತಕಕ್ಕು ಒಂದು ವ್ಯಾಲ್ಯೂ ಬರುತ್ತೆ ಮತ್ತು ನಾವು ಓದಿದ್ದು ನಾವು ನಾವು ಟೈಮ್ ಎಷ್ಟು ನಾವು ವೇ ಸ್ಪೆಂಡ್ ಮಾಡಿರ್ತೀವೋ ಅದಕ್ಕು ಒಂದು ವ್ಯಾಲ್ಯೂ ಇರಬೇಕು ಈ ರೀತಿ ಪುಸ್ತಕಗಳ್ನ ನಾವು ಓದಬೇಕು ನನಗೆ ವಿವೇಕಾನಂದರು ಮತ್ತು ಆರ್ಯಭಟ ಅವರು ಮತ್ತು ಇಂಥಾ ಮಹಾನುಭಾವ ಅಬ್ದುಲ್ ಕಲಾಮ್ ಇಂಥವ್ರು ಬರೆದಿರೋ ಪುಸ್ತಕಗಳ್ನ ನನಗೆ ಓದೋಕಿಷ್ಟ ಯಾಕೆಂದರೆ ಅದು ತುಂಬ ಒಂದು ಒಳ್ಳೆ ವ್ಯಾ ಒಂದು ಮೆಸೇಜಿರುತ್ತೆ ಆ ಪುಸ್ತಕದಲ್ಲಿ ನಾವು ಯಾವ ರೀತಿ ಜೀವನ ನಡೆಸಬೇಕು ನಾವು ಯಾವ ರೀತಿ ಕಷ್ಟ ಬಂದರೆ ಯಾವ ರೀತಿ ಅದನ್ನ ನಾವು ಎದುರಿಸಬೇಕು ಅನ್ನೋದನ್ನ ತುಂಬ ಇವ್ರ ಇವರುಗಳು ಬರೆದಿರ್ತಾರೆ ಇಂಥಾ ದೊಡ್ಡ ಮಹಾನ್ ವ್ಯಕ್ತಿಗಳು ಬರೆದಿರೋ ಪುಸ್ತಕಗಳ್ನ ಓದ್ದಾಗ ನಮಗು ಕೂಡ ಒಂದು ಒಳ್ಳೆ ಜ್ಞಾನ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಿನಿ